ನಮ್ಮ ಕರ್ನಾಟಕ ಪ್ರದೇಶವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ರೈತರಿದ್ದಾರೆ ಮತ್ತೆ ಇಲ್ಲಿ ತುಂಬ ದೊಡ್ಡ ದೊಡ್ಡ ಬೆಳೆಗಳನ್ನ ಬೆಳೀತಾರೆ ಮತ್ತೆ ನಮ್ಮ ಕರ್ನಾಟಕ ಪ್ರದೇಶ ತುಂಬ ರೈ ರೈತರು ಜಾಸ್ತಿ ಮಟ್ಟದಲ್ಲಿ ಇರೋದರಿಂದ ನಮ್ಮ ರೈತರು ಜಾಸ್ತಿ ಎಲ್ಲ ಅಗ್ರಿಕಲ್ಚರ್ ಮೇಲೆಯೇ ಡಿಪೆಂಡಾಗಿರೋದು ಮತ್ತೆ ಇಲ್ಲಿ ನಮ್ಮ ಕೃಷಿಗಳು ಹೆಂಗೆ ನಡೆಯುತ್ತೆ ಅಂದರೆ ಇಲ್ಲಿ ಇಲ್ಲಿ ನೀರಾವರಿ ಕೃಷಿಯೂ ಇದೆ ಮತ್ತೆ ಜಾಸ್ತಿ ಒಣಭೂಮಿಯೂ ಇದೆ ಮತ್ತೆ ನಾರ್ಮಲ್ಲಾಗಿ ಮಳೆ ಆಗುವ ಪ್ರದೇಶಗಳು ತುಂಬ ಇದೆ ಇವಾಗ ನಾವು ಮಂಡ್ಯ ಸೈಡು ತುಮ್ಕೂರು ಸೈಡು ಮತ್ತೆ ಮೈಸೂರು ಸೈಡು ಈ ಸೈಡ್ ಜಾಗಗಳೆಲ್ಲ ಜಾಸ್ತಿ ನೀರಾವರಿ ಪ್ರದೇಶ ನಮ್ಮ ಚಿಕ್ಕಬಳ್ಳಾಪುರ ಮತ್ತೆ ದೊಡ್ಡಬಳ್ಳಾಪುರ ಈ ಸೈಡೆಲ್ಲ ಮಳೆ ಒಂದು ತಕ್ಕಮಟ್ಟಗೆ ಚೆನ್ನಾಗಾಗುತ್ತೆ ಮತ್ತೆ ನೀರಾವರಿ ಇರೋದಿಲ್ಲ ನಾವಿಲ್ಲೆಲ್ಲ ಬೋರ್ ಹಾಕ್ಸ್ಕೊಂಡು ಡ್ರಿಪ್ ಇರಿಗೇಷನ್ನು ಮತ್ತು ಈ ರೀತಿ ಇರಿಗೇಷನ್ ಇದು ಮಾಡ್ತೀವಿ ಆದರೆ ನೀವು ಧಾರವಾಡ ಹುಬ್ಬಳ್ಳಿ ಈ ಸೈಡೆಲ್ಲ ನಮ್ಮ ಕರ್ನಾಟಕದಲ್ಲಿ ಹೋಗ್ಬಿಟ್ರೆ ಅಲ್ಲೆಲ್ಲ ಜಾಸ್ತಿ ನೀರಾವರಿಗಿಂತ ಅಲ್ಲಿ ಜಾಸ್ತಿ ನೀರಿಗೆ ಒಂದು ಸ್ವಲ್ಪ ಕಡಿಮೆ ಕಡಿಮೆ ನೀರು ಸಿಗೋದ್ರಿಂದ ಅವರು ತುಂಬ ಅಲ್ಲಿ ಜಾಸ್ತಿ ಅಡಿಕೆ ತೆಂಗು ಈ ರೀತಿ ಬೆಳೆಗಳನ್ನ ಬೆಳೆಯಲ್ಲ ಅಲ್ಲಿ ಅಲ್ಲೇನಿದ್ದರೂ ಜೋಳ ಕಬ್ಬು ಮತ್ತೂ ಸೊಯಾ ಬಿನ್ನು ಈ ರೀತಿ ಬೆಳೆಗಳನ್ನ ಅಲ್ಲಿ ಬೆಳೀತಾರೆ ಆದರೆ ನಮ್ಮ ನಮ್ಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ದ್ರಾಕ್ಷಿ ಬೆಳಿತೀವಿ ಜಾಸ್ತಿ ಇದನ್ನ ಆದ್ದರಿಂದ ಒಂದೊಂದು ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಭೂಮೀಲಿ ಮಣ್ಣಿನಂಶ ಇರೋದರಿಂದ ಒಂದೊಂದು ಬೆಳೆಗಳನ್ನ ಬೆಳಿತಾರೆ ಈಗ ನೀವು ಮಂಡ್ಯ ಸೈಡ್ ಹೋದ್ರೆ ಜಾಸ್ತಿ ಕಬ್ಬು ಬೆಳೀತಾರೆ ಅದೇ ನೀವು ತುಮ್ಕೂರು ಸೈಡ್ ಹೋದ್ರೆ ಜಾಸ್ತಿ ತೆಂಗಿನ ಮರ ಮತ್ತು ಅಡಿಕೆ ಮತ್ತೆ ಬಾಳೆ ಈ ರೀತಿ ಬೆಳೀತಾರೆ ಹಾಗೆ ನೀವು ಶಿವಮೊಗ್ಗ ಸೈಡ್ ಹೋದ್ರೂನು ಅಷ್ಟೇ ಅಲ್ಲಿ ಜಾಸ್ತಿ ಅಡಿಕೆ ಬೆಳೀತಾರೆ ಹಂಗೆ ಒಂದೊಂದು ಜಾಗಕ್ಕೋದಾಗಲೂ ನಮ್ಮ ಇರೋ ಒಂದೊಂದು ಡಿಸ್ಟ್ರಿಕ್ಟಲ್ಲೂ ಒಂದೊಂದು ಥರ ಬೆಳೆ ಬೆಳೆಯೋದರಿಂದ ನಮ್ಮ ಕರ್ನಾಟಕ ಒಂಥರ ಬೇರೆ ರಾಜ್ಯಗಳಿಗಿಂತ ತುಂಬ ಡಿಫ್ರೆಂಟ್ ಅಂತಲೇ ಹೇಳಬೋದು ಮತ್ತೆ ಇಲ್ಲಿ ಮಳೆ ಎಲ್ಲ ಕಡೆಯೂ ಸುಮಾರಾಗಿ ಚೆನ್ನಾಗಾಗುತ್ತೆ ಆದರೆ ಮಳೆ ಆಗದಿರೋ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ರೈತರು ಬಾವಿಗಳಲ್ಲಿ ನೀರು ಸ್ಟೋರ್ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಅದಕ್ಕೆ ಅಂತಲೇ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಥರಯೆಲ್ಲ ನೀರನ್ನು ಅಂದರೆ ತೊ ಇದು ಗುಂಡಿ ತೋಡ್ಬಿಟ್ಟು ಅದಕ್ಕೆಲ್ಲ ಟಾರ್ಪಲ್ ಹಾಕ್ಬಿಟ್ಟು ಅದ್ರಲ್ಲಿ ನೀರು ಸ್ಟೋರ್ ಮಾಡ್ತಾರೆ ಮತ್ತೆ ಚಾನಲ್ಗಳಿಂದ ಕೆರೆಗಳಿಂದ ಎಲ್ಲ ಮೊಟ್ರ್ ಹಾಕೊಂಡು ನೀರುಗಳನ್ನ ಬಿಟ್ಕೊಳ್ತಾರೆ ತೋಟಕ್ಕೆ ನೀರು ಕಡಿಮೆ ಆದಾಗ ಇಲ್ಲ ಮಳೆ ಬಂದಾಗ ಅವ್ರು ಬೋರಲ್ಲೇನೇ ನೀರು ಚೆನ್ನಾಗಿ ಬರೋದರಿಂದ ಅದನ್ನೇ ನೀರನ್ನು ಹಾಯ್ಸ್ಕೊಳ್ತಾರೆ ತೋಟಕ್ಕೆಲ್ಲ ಮತ್ತೆ ಭೂಮಿ ತಾಪಮಾನ ಜಾಸ್ತಿಯಾದಾಗಲೇ ಇದನ್ನ ಕ ಏನದು ಮರಗಿಡಗಳು ಬೆಳೆಗಳು ಒಣ್ಗೋದು ಆವಾಗ ಏನು ಮಾಡ್ತಾರೆ ಅಂದರೆ ಇವಾಗ ಭೂಮಿ ತಾಪಮಾನ ಜಾಸ್ತಿಯಾದಾಗೇನು ಮಾಡ್ತಾರೆಂದ್ರೆ ತೆಂಗಿನ ಕಾಯ್ದು ಚಿ ಬರುತ್ತಲ್ಲ ಸುಳಿದಿರೋದು ಒಟ್ಟು ಅದನ್ನೆಲ್ಲ ಬೊ ಮರದ ಬುಡಕ್ಕಾಕ್ಬಿಟ್ಟು ಅದಕ್ಕೆ ನೀರು ನೀರನ್ನು ಬಿಡ್ತಾರೆ ಆವಾಗೇನಾಗುತ್ತೆ ಅಂದರೆ ನೀರಿನಂಶ ಬೇಗ ಡ್ರೈ ಆಗಲ್ಲ ಅಲ್ಲೇ ತ್ಯಾವ ಒದ್ದೆ ಇರೋದರಿಂದ ನಿಧಾನ ಅದ ಭೂಮಿಯಂಶ ಒದ್ದೆಯಾಗಿರತ್ತೆ ಆವಾಗ ಬೇಗ ಮರಗಿಡಗಳು ಒಣಗಲ್ಲ ಅಂತ ಇದನ್ನು ಮುಂಚೆಯಿಂದಲೂ ರೈತರು ಮಾಡ್ಕೊಂಡು ಬರ್ತಿದ್ದಾರೆ ಇದೇ ರೀತಿ ಅನೇಕ ರಾಜ್ಯ ಅನೇಕ ರಾಜ್ಯದಲ್ಲಿ ಮತ್ತೆ ಅನೇಕ ಜಿಲ್ಲೆಯಲ್ಲಿ ಅವ್ರದ್ದೇ ಆಗಿರೋ ಒಂದು ಬೆಳೆ ಬೆಳೆಯುವ ಒಂದು ಮ್ಯಾನರ್ಸ್ ಇದೆ ಅಂತಲೇ ಹೇಳಬೋದು ಮತ್ತೆ ರೈತರುಗಳು ಮಳೆ ಬೆಳೆಗೆ ಗೋಸ್ಕ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು ರೈತರಿಗೆ ಬೆಳೆ ಬೆಳೆಯೋಕ್ಕೆ ನೀರು ಬೇಕು ಆದ್ದರಿಂದ ನಮ್ಮ ನಾವು ಕೂಡ ಆದಷ್ಟು ಮಳೆ ಬೆಳೆ ಆಗಲಿ ಅಂತ ದೇವ್ರ ಬೇಡ್ಕೊಳ್ಬೇಕು ಮತ್ತು ಮಳೆ ಬೆಳೆ ಮಳೆ ಬೆಳೆ ಆದರೇನೆ ನಮ್ಮ ಹೊಟ್ಟೆನೂ ತುಂಬೋದು ರಾಜ್ಯದ ಜನರಿಗೂ ಹೊಟ್ಟೆ ತುಂಬಿಸೋಕೆ ಕಾರಣವೇ ರೈತರು ಆದ್ದರಿಂದ ನಾವು ಕೂಡ ಜಾಸ್ತಿ ನೀರುಗಳನ್ನು ವೇಸ್ಟ್ ಮಾಡ್ಬಾರ್ದು ನೀರುಗಳು ನಾವು ಎಷ್ಟು ಟ್ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಷ್ಟು ಮಾತ್ರ ನಾವು ನೀರುಗಳನ್ನ ಬಳಸಬೇಕು ಅಂತ ಹೇಳ್ತೀವಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವಾಗೆಂಗೆ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಥರ ಬೆಳೆ ಬೆಳೆಯೋದು ಇದು ಇದು ಈ ಕಾರಣಕ್ಕೋಸ್ಕರವೇ ಆ ಭೂಮಿಯಂಶದಲ್ಲಿ ಆ ಈ ಥರ ಬೆಳೆಗಳಿಗೆ ಆ ಸಪೋರ್ಟ್ ಮಾಡುತ್ತೆ ಮತ್ತು ನೀರು ಇಲ್ದಿದ್ದ ಟೈಮಲ್ಲಿ ಯಾವ ರೀತಿ ನಮ್ಮ ರೈತರು ನೀರಾವರಿ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ನು ಸ್ಪ್ರಿಂಕ್ಲರು ಈ ರೀತಿ ಯೂಸ್ ಮಾಡಿ ಅವ್ರ ತೋಟಗಳಿಗೆ ನೀರನ್ನು ಹಾಯ್ಸ್ತಾರೆ ಅಂತ ಹೇಳ್ಬೋದು